ಇಪ್ಪತ್ತೆಂಟು ಸಾವಿರದ ಮುನ್ನೂರ ಐವತ್ತೊಂಬತ್ತು ಮೂರು ಲಕ್ಷ ಅರವತ್ತೊಂದು ಸಾವಿರದ ಮುನ್ನೂರ ತೊಂಬತ್ತಾರು ನಾಲ್ಕು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ಇನ್ನೂರ ಅರವತ್ತೆರಡು ಒಂಬತ್ತು ಲಕ್ಷ ತೊಂಬತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಎಂಟು ಲಕ್ಷ ಹದಿಮೂರು ಸಾವಿರದ ನೂರ ಒಂಬತ್ತು